ತುಮಕೂರು ಕಲ್ಪತರು ನಾಡು ಅಂತಲೇ ಫೇಮಸ್ಸು ಇಲ್ಲಿ ತೆಂಗಿನ್ಕಾಯ್ ಜಾಸ್ತಿ ಬೆಳೆಯೋದ್ರಿಂದ ತುಮ್ಕೂರನ್ನು ಕಲ್ಪತರು ನಾಡು ಅಂತಲೇ ಕರಿತಾರೆ ಇಲ್ಲಿ ತುಮಕೂರಲ್ಲಿ ತುಂಬಾ ಫೇಮಸ್ ಏನಂತಂದರೆ ಶ್ರೀ ಸಿದ್ಧಗಂಗಾ ಮಠ ಅದ್ರಿಂದಲೇ ನಮ್ಮ ತುಮಕೂರು ಇಷ್ಟು ಹೆಸ್ರುವಾಸಿ ಆಗಿರೋದು ಇಲ್ಲಿ ನೂರ ಹನ್ನೆರಡು ವರ್ಷ ಬದ್ಕಿದ್ದಂಥ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವ್ರು ಇದ್ದಂಥ ಊರು ನಮ್ಮ ತುಮಕೂರು ಇವರು ತ್ರಿವಿಧ ದಾಸೋಹಿಗಳು ಅಂತಲೇ ಫೇಮಸ್ಸು ಅನ್ನ ಮತ್ತು ಅಕ್ಷರ ಜ್ಞಾನ ಇವು ಮೂರನ್ನೂ ಸತತವಾಗಿ ನಿರಂತರವಾಗಿ ಮಾಡ್ಕೊಬಂದಿದ್ದಾರೆ ಇಲ್ಲಿ ಹತ್ತು ಸಾವಿರ ಮಕ್ಕಳು ಈಗಲೂ ವಿದ್ಯಾಭ್ಯಾಸ ಕಲೀತಾ ಇದ್ದಾರೆ ಇವರು ಯಾವತ್ತೂ ಹಸಿದು ಬಂದವ್ರಿಗೆ ಊಟ ಹಾಕದೇ ಕಳಿಸೇ ಇಲ್ಲ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನೈಟು ಪೂರಾ ಊಟ ಮಾಡಿಸ್ತಾರೆ ಇದುವರೆಗೂ ಅವ್ರು ಹಚ್ಚಿರೋ ಒಲೆ ಇದುವರೆಗೂ ಆರಿಲ್ಲ ಪ್ರತಿನಿತ್ಯ ಉರಿತಾನೆ ಇರುತ್ತಂತೆ ಅದಾದ್ಮೇಲೆ ಇವ್ರದ್ದು ಇಲ್ಲಿ ದೇವಸ್ಥಾನವೂ ಇದೆ ಸಹ ಅಲ್ಲಿ ಬೆಟ್ಟವೂ ಇದೆ ಒಂದು ಚಿಕ್ಕದು ಒಂದು ಒಂದು ನೂರು ನೂರೈವತ್ತು ಮೆಟ್ಲು ಇರ್ಬೋದು ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಹೆಣ್ಮಕ್ಳು ಪ್ರತಿವರ್ಷ ಗಂಗಮ್ಮನ ಮಾಡ್ತಾರೆ ಅಲ್ಲಿ ಮೇಲುಗಡೆ ಒಂದು ಕೊಳ ಥರ ಇದೆ ಅಲ್ಲೂ ಚೆನ್ನಾಗಿದೆ ವಯಸ್ಸಾದವರೂ ಹತ್ಬೋದು ಅಂಥ ಚಿಕ್ಕ ಬೆಟ್ಟ ಕೂಡ ಅದು ಅವ್ರದ್ದು ಸಮಾಧಿಯೂ ಇಲ್ಲಿ ಕೆಳ್ಗಡೆಯೇ ಇದೆ ಶಿವಕುಮಾರ ಸ್ವಾಮೀಜಿಗಳದ್ದು ಅವರು ರೀಸೆಂಟಾಗಿ ತೀರಿ ಹೋದ್ರು ಆ ಆದರೆ ಹಂಗೆ ಅವ್ರಿಗೆ ಭಾರತ ರತ್ನ ಕೂಡ ದೊರಕಿದೆ ಒಂದು ತಿಂಗಳು ಪೂರಾ ಇದನ್ನು ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಆ ಒಂದು ತಿಂಗಳು ಪೂರ್ತಿ ರೈತರಿಗೋಸ್ಕರ ಅಂತಲೇ ಜಾತ್ರೆ ಮಾಡ್ತಾರೆ ಅವ್ರು ಹಸುಗಳು ಎಲ್ಲ ಹೊಡ್ಕಬಂದು ಒಳ್ಳೆಯ ಎಕ್ಸಿಮಿಷನ್ ಥರ ಬೇರೆಯವ್ರಿಗೆಲ್ಲಾ ತೋರಿಸೋ ಥರ ನಾವು ಈ ಥರ ಸಾಕಿದ್ದೀವಿ ಅನ್ನೋ ಥರ ಒಂದು ಪ್ರೌಡ್ ಮೂಮೆಂಟ್ ಆಗಲಿ ಅಂತ ಅವ್ರಿಗೂ ಒಂದು ಜಾತ್ರೆ ಮಾಡ್ತಾರೆ ಒಂದು ತಿಂಗ್ಳು ಪೂರ್ತಿ ಅದಕ್ಕೆ ಹುಲ್ಲು ನೀರು ಎಲ್ಲ ಉಚಿತವಾಗೇ ಕೊಡ್ತಾರೆ ಮಠದ ಕಡೆಯಿಂದ ಆಮೇಲೆ ಸ್ವಲ್ಪ ಅದಾದಮೇಲೆ ದನಿಂದು ಜಾತ್ರೆ ಆದಮೇಲೆ ಒಂದು ವಾರ ಪೂರ್ತಿ ಜನಗಳಿಗೆ ಅಂತಲೇ ಜಾತ್ರೆ ಮಾಡ್ತಾರೆ ಅದು ಎಕ್ಸಿಮಿಷನ್ನು ಒಂದೊಂದ್ ಥರ ಒಂದೊಂದ್ ದಿನ ಹೂವಿನ್ ಪಲ್ಲಕ್ಕಿದು ತೇರು ಎಳೆಯೋದಂತೆ ಅದೆಲ್ಲ ಮಾಡ್ತಾರೆ ಒಂದು ವಾರ ಪೂರ್ತಿ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ನಮ್ಮ ತುಮಕೂರಲ್ಲೇ ದೊಡ್ಡ ಜಾತ್ರೆ ಯಾವುದಂದ್ರೆ ಸಿದ್ಧಗಂಗಾ ಮಠ ಜಾತ್ರೆ ಜಾತ್ರೆ ಅಂತಲೇ ಫೇಮಸ್ಸು ತುಂಬ ಚೆನ್ನಾಗಿದೆ ಏನೂ ಫೀಸ್ ಇಲ್ಲ ಎಂಟ್ರೆನ್ಸ್ ಫೀಸ್ ಇಲ್ಲ ಏನಿಲ್ಲ ಆರಾಮಾಗಿರ್ಬೋದು ವಯಸ್ಸಾದವ್ರು ಎಷ್ಟು ದಿನ ಬೇಕಾದರೂ ಅಲ್ಲೇ ಇರ್ಬೋದು ಆಮೇಲೆ ದಿನ ದಾಸೋಹ ದಾಸೋಹ ಮಾಡ್ತಾರಲ್ಲ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ಅವ್ರ ಕೈಯಲ್ ಏನು ಆಗು ಆಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಅಲ್ಲೂ ಇರ್ಬೋದು ಉಚಿತವಾಗಿ ಅವ್ರಿಗೆ ವಸತಿ ಎಲ್ಲ ಕೊಡ್ತಾರೆ ಅವ್ರೇ ಆ ಮಠದವ್ರ ಕಡೆಯಿಂದಲೇ ತುಮಕೂರಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಫೇಮಸ್ ಅಂತಂದರೆ ಸಿದ್ಧಗಂಗಾ ಸಿದ್ಧರ ಬೆಟ್ಟ ಅಂತ ಈಗ ತುಮಕೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಅದು ತೋವಿನ ಕೆರೆ ಹತ್ರ ಬರುತ್ತೆ ಇಲ್ಲಿ ಎತಡು ಸಾವಿರಕ್ಕೂ ಹೆಚ್ಚು ಔಷಧಿ ಗಿಡಗಳಿದೆ ಅಂತೆ ತುಂಬ ಫೇಮಸ್ಸು ವನ್ಯಜೀವಿಗಳು ಎಲ್ಲ ಇದ್ದಾವೆ ಈ ಕರಡಿ ಜಾಸ್ತಿ ನಮ್ಮ ಈ ಸಿದ್ಧರ ಬೆಟ್ಟದಲ್ಲಿ ಇದು ನಮ್ಮೂರು ನಿಯರೇ ಇದೆ ನಮ್ಗೊಂದು ಐದು ಕಿಲೋಮಿಟ್ರ್ ಆಗ್ಬೋದೇನೋ ಅಷ್ಟೇ ತೊ ತುಂಬ ಗಿಡಗಳು ಸಿಕ್ತಾವೆ ಅಮೃತ ಬಳ್ಳಿ ಜೀವ ಉಳ್ಸೋಕೆ ಏನು ಬೇಕೋ ಆ ಔಷಧಿಗಳೆಲ್ಲ ಇದೆಯಂತೆ ಇಲ್ಲಿ ಇದನ್ನು ನಿಜ್ಗಲ್ಲು ಬೆಟ್ಟ ಅಂತಲೂ ಕರಿತಾರೆ ಇಲ್ಲಿ ಸಿದ್ಧರ ಬೆಟ್ಟದಲ್ಲಿ ದೇವಸ್ಥಾನ ಕೂಡ ಇದೆ ತುಂಬ ದೊಡ್ಡ ಬೆಟ್ಟ ಕೂಡ ಇದು ಬೆಟ್ಟದಲ್ಲಿ ಸಿದ್ಧರ ಬೆಟ್ಟದಲ್ಲಿ ಸಿದ್ಧಪ್ಪ ಅಂತ ದೇವಸ್ಥಾನ ದೇವ್ರು ಇದೆ ಇಲ್ಲಿ ಎಲ್ಲ ದೇವ್ರುಗಳಿಗೂ ದೇವಸ್ಥಾನ ಇರುತ್ತೆ ಬಟ್ ಆದರೆ ಇಲ್ಲಿಗೆ ಮಾತ್ರ ದೇವಸ್ಥಾನ ಇಲ್ಲ ಕೆಳಗಡೆ ಇದೆ ಮೇಲೆ ಹೋಗೋಕ್ ಆಗದವ್ರಿಗೆ ಬಟ್ ಮೇಲುಗಡೆ ದೇವಸ್ಥಾನ ಇಲ್ಲ ದೇವಸ್ಥಾನ ಅಂದರೆ ಆ ಕಲ್ಲು ಬಂಡೆಗಳ್ ಒಳಗೇ ಒಂದು ದೇವರು ಇದೆ ಅದು ಶಿವುಂದು ಸಿದ್ಧರ ಬೆಟ್ಟ ಸಿದ್ಧರ ಬೆಟ್ಟದಲ್ಲಿ ಸಿದ್ಧಪ್ಪ ಅಂತ ಹೆಸ್ರು ಅಲ್ಲಿದೆ ಅಲ್ಲಿ ಹೋದೋವ್ರು ನೀರು ಹಾಕ್ಸ್ಕೊತಾರೆ ತುಂಬ ಕೋಲ್ಡ್ ಆಗಿರುತ್ತೆ ಪ್ರತಿ ವ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಯಾವತ್ತೂ ನೀರು ಇಲ್ಲ ಇಲ್ಲ ಅನ್ನೋಂಗಿಲ್ಲ ಯ ಸದಾ ಕಾಲ ನೀರು ಇರುತ್ತೆ ಅಲ್ಲಿ ಅಲ್ಲೊಂದು ಕೊಳವೆ ಥರ ಇದೆ ಅಲ್ಲಿಂದ ನೀರು ಹಾಕ್ಸ್ಕೊತಾರೆ ಕೆಳಗೆ ಇಳ್ದು ಬರೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಒಣಗಿರುತ್ತೆ ಅಷ್ಟು ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ ಕೋಲ್ಡು ನೀರು ಅಂದರೆ ಅಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಸಿದ್ಧರ ಬೆಟ್ಟದಲ್ಲಿ ಇಲ್ಲೂ ಅಷ್ಟೇ ಏನೂ ಕಾಸ್ಟ್ ಇಲ್ಲ ಏನಿಲ್ಲ ಫ್ರೀಯಾಗಿ ಬರ್ಬೋದು ಫ್ಯಾಮಿಲಿ ಜೊತೆ ಎಲ್ಲ ತುಂಬ ವಿಶಾಲವಾಗಿದೆ ಯಾವುದೇ ಸೌಂಡು ಇಲ್ಲ ಈ ಸಿಟಿ ಥರ ಪೊಲ್ಯೂಷನ್ಸು ಆ ಥರ ಏನೂ ಇಲ್ಲ ಪೀಸಾಗಿರುತ್ತೆ ಆರಾಮಾಗಿ ಬರ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ ಇಲ್ಲಿಗೆ ಬರೋಕ್ಕೆ ನೆಕ್ಸ್ಟು ಇನ್ನು ಯಾವುದು ಫೇಮಸ್ಸು ತುಮಕೂರಲ್ಲಿ ಅಂದರೆ ಮಧುಗಿರಿ ಏಕಶಿಲಾ ಬೆಟ್ಟ ಇದನ್ನು ಏಕಶಿಲಾ ಬೆಟ್ಟ ಅಂತ ಕರೀತಾರೆ ಯಾಕೆ ಅಂತಂದರೆ ಏಷ್ಯಾದ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತೆ ಇದು ಮಧುಗಿರಿ ಬೆಟ್ಟ ಇಲ್ಲಿ ದೇವಸ್ಥಾನ ಕೂಡ ಇದೆ ದಂಡಿಮಾರಮ್ಮ ಅಂತ ಈ ಮೊದಲು ಇಲ್ಲಿ ಜೇನು ಜಾಸ್ತಿ ಸಿಗೋದ್ರಿ ಸಿಕ್ತಿತ್ತಂತೆ ಅದರಿಂದ ಇದನ್ನು ಮಧುಗಿರಿ ಬೆಟ್ಟ ಅಂತ ಹೆಸ್ರು ಬಂತು ಇಲ್ಲಿಗೆ ಒಬ್ಬೊಬ್ರೆ ಬಂದರೆ ಸ್ವಲ್ಪ ರದ್ ದಾರಿ ಮಿಸ್ ಆಗೋ ಚಾನ್ಸಸ್ಸು ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಎಂಜಾಯೂ ಮಾಡ್ಬೋದು ಆರಾಮಾಗಿ ಸೇಫ್ಟಿಯಾಗೂ ಹೋಗ್ ಬರ್ಬೋದು ತುಂಬ ದೊಡ್ಡ ಬೆಟ್ಟ ಹತ್ತೋಕೆ ಶಕ್ತಿ ಇರೋರು ಆಗುತ್ತೆ ಅನ್ನೋರು ಹತ್ಬೋದು ವಯಸ್ಸಾದವರು ಎಲ್ಲ ಹತ್ತೋಕ್ ಆಗೋಲ್ಲ ಸ್ವಲ್ಪ ಟಫ್ಫು ಇಲ್ಲಿ ರೋಪು ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದಾರಂತೆ ಈಗ ಎಲೆಕ್ಷನಲ್ಲಿ ಗೆದ್ದಿರ್ತಾರಲ್ಲ ಅವರೆಲ್ಲ ಶಪಥ ಕೂಡ ಮಾಡಿದ್ದಾರಂತೆ ಮಾಡಿಸ್ತಿವಿ ಅಂತ ಅದು ರೋಪು ಮಾಡೋದರಿಂದ ಹತ್ತೋರ್ಗೆ ಎಲ್ಲ ಈಸಿ ಆಗುತ್ತೆ ಎಲ್ಲರೂ ಹೋಗ್ಬೋದು ಆರಾಮಾಗಿ ಇರುತ್ತೆ ತುಂಬ ಅಪ್ ಇರೋದರಿಂದ ಹತ್ತೋಕ್ಕೆ ಕಷ್ಟ ಆಗುತ್ತೆ ವಯಸ್ಸಾದವ್ರಿಗೆಲ್ಲ ಅದಕ್ಕೆ ರೋಪ್ ಮಾಡೋಣ ಅಂತ ಇದ್ದಾರಂತೆ ಅದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲೂ ಕೂಡ ಯಾವ ಫೀಸು ಇಲ್ಲ ಏನಿಲ್ಲ ಆರಾಮಾಗಿ ಬರ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಇನ್ನು ತುಂಬ ಜಾಗಗಳಿದ್ದಾವೆ ನಮ್ಮ ತುಮಕೂರಲ್ಲಿ ನೋಡ್ತಾ ಹೋದ್ರೆ ಶಿವಗಂಗೆ ಬೆಟ್ಟ ಈ ಸಿದ್ಧರ ಬೆಟ್ಟದ ಥರನೇ ಶಿವಗಂಗೆ ಬೆಟ್ಟ ಅಂತ ಇದೆ ಅದು ಶಿ ಸಿದ್ಧರ ಬೆಟ್ಟಕ್ಕಿಂತ ತುಂಬ ದೊಡ್ಡ ಬೆಟ್ಟ ಅದು ಅಲ್ಲಿ ಅಲ್ಲಿ ಕೂಡ ಆ ಶಿವಗಂಗೆ ಬೆಟ್ಟದಲ್ಲಿ ಕೂಡ ಒಂದು ಮೇಲುಗಡೆ ಬಸವ ಇದೆ ಅದು ಹತ್ತೋಕ್ ತುಂಬ ಕಷ್ಟ ಒಂದೇ ಒಂದು ಕಾಲು ಇಡೋಕ್ ಅಷ್ಟು ಜಾಗ ಐತ್ ಅಷ್ಟೇ ಆದರೆ ಒಂದು ರೌಂಡ್ ಬರ್ಬೋದು ತುಂಬ ದೊಡ್ಡ ಬೆಟ್ಟ ನಮ್ಮ ತುಮಕೂರಲ್ಲಿ ಅಂತಂದರೆ ಅದು ಒಂದು ಕೂಡ ಶಿವಗಂಗೆ ಬೆಟ್ಟ ಅಲ್ಲಿ ಕೂಡ ಗಂಗಮ್ಮನ ಎಲ್ಲ ಮಾಡ್ತಾರೆ ಒಳ್ಕಲ್ಲು ತೀರ್ಥ ಅಂತ ಅರ್ಧದಲ್ಲೇ ಸಿಗುತ್ತೆ ಸ್ವಲ್ಪ ದೂರ ಹತ್ತಿದ ತಕ್ಷಣ ಒಂದು ಒಳ್ಕಲ್ಲು ತೀರ ತೀರ್ಥ ಅಂತ ಸಿಗುತ್ತೆ ಅಲ್ಲಿ ನೀರು ಎಲ್ಲರಿಗೂ ಸಿಗೋಲ್ಲ ಕೈ ಇಟ್ಟಿದ ತಕ್ಷಣ ಅದೃಷ್ಟ ಇರೋರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಕೈ ಇಟ್ಟರೆ ಕೆಳಗೆ ಹೋಗ್ತಾ ಇರುತ್ತೆ ನೀರು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂತಂದರೆ ನನಗೆ ಸಿಗುತ್ತೆ ನೀರು ನನ್ನ ಫ್ರೆಂಡ್ಸಿಗೆ ಯಾರಿಗೂ ಸಿಕ್ಕಿಲ್ಲ ಸ್ವಲ್ಪ ಜನಕ್ಕೆ ಸಿಗುತ್ತೆ ಒಂದು ಸ್ವಲ್ಪ ಜನಕ್ಕೆ ಸಿಗೋಲ್ಲ ಆ ಥರ ಒಂದು ಒಂದು ಇದಿದೆ ಒಂದು ರೋಚಕವಾದ ಒಂದು ಸನ್ನಿವೇಶ ಅದಾದಮೇಲೆ ಇನ್ನು ಯಾವುದು ಫೇಮಸ್ಸು ಅಂತ ಅಂದರೆ ಅಲ್ಲೇ ಬರ್ತಾ ನಿಯರ್ ಮಂದಗಿರಿ ಬೆಟ್ಟ ಅಂತ ಕೂಡ ಇದೆ ಇವಾಗ ಸ್ವಲ್ಪ ಇಂಪ್ರೂಮೆಂಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದು ಚೆನ್ನಾಗಿದೆ ಒಂದು ಒಂದೇ ಒಂದು ಬಂಡೆಯಲ್ಲಿ ಚೆನ್ನಾಗಿದೆ ಅದೂ ಸ್ವಲ್ಪ ಬೆಟ್ಟ ಸ್ವಲ್ಪ ಹತ್ತಿದ್ರೆ ಅದು ಮೆಟ್ಲುಗಳೆಲ್ಲ ಏನಿಲ್ಲ ಕಂಬಿ ಹಾಕಿದ್ದಾರೆ ಅಲ್ಲಿಂದ ಹತ್ಕೊಂಡ್ ಹೋದ್ರೆ ಅದು ಸಿಗುತ್ತೆ ಅದು ಚೆನ್ನಾಗಿದೆ ಅದಾದಮೇಲೆ ಇನ್ನು ಈ ಕಡೆ ಬಂದರೆ ಕುಣಿಗಲ್ ಸೈಡು ಕುಣಿಗಲ್ ಸೈಡು ಇವಾಗೊಂದು ದೊಡ್ಡ ಫೇಮಸ್ ಈಗ ರೀಸೆಂಟಾಗಿ ಮಾಡಿದ್ದಾರೆ ಯಾವುದಂದ್ರೆ ಪಂಚಮುಖಿ ಆಂಜನೇಯ ಬಿದಿನಿಗೆರೆ ಹತ್ರ ನೂರಾ ಅರ್ವತ್ತೊಂದು ಅಡಿ ಇದೆ ದೊಡ್ಡ ಸ್ಟ್ಯಾಚು ನಮ್ಮ ತುಮಕೂರಲ್ಲೇ ಯಾವುದಂದ್ರೆ ಈಗ ಪಂಚಮುಖಿ ಆಂಜನೇಯಂದು ನೂರಾ ಅರವತ್ತೊಂದು ಅಡಿ ಇದೆಯಂತೆ ಇದೆ ಅದು ನಾವು ರೀಸೆಂಟಾಗಿ ಹೋಗ್ ಬಂದ್ವಿ ಅಲ್ಲಿ ಎಂಟ್ರೆನ್ಸ್ ಫೀಸು ಇದೆ ಅದು ಒಂದು ಹತ್ತು ರೂಪಾಯಿ ಏನೋ ಇರಬೇಕು ಅದು ದೇವಸ್ಥಾನ ನೋ ಮೇಲುಗಡೆ ಆ ಆಂಜನೇಯನ್ನ ನೋಡಬೇಕು ಅಂತಂದರೆ ನಾವು ಕೆಳಗೆ ನಿಂತ್ಕೊಂಡ್ ನೋಡಿದ್ರೆ ಅಷ್ಟು ಹತ್ರಕ್ಕೆ ನೋಡ್ದಂಗೆ ಆಗೋಲ್ಲ ಮೇಲಕ್ಕೆ ಹತ್ರಕ್ಕೆ ಹೋಗ್ ಮುಟ್ತೀವಿ ಅಂತಂದರೆ ಸ್ವಲ್ಪ ಕಾಸ್ಟ್ ತೊಗೊತಾರೆ ಅದಕ್ಕೆ ಎಲ್ಲ ಕಡೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಫ್ರೀಯಾಗಿ ನೋಡಬೇಕು ಅಂದರೆ ಸುಮ್ಮನೆ ಆಚೆ ನೋಡಬೇಕು ಅದಾದ್ಮೇಲೆ ಅಲ್ಲಿಂದ ಬರ್ತಾ ಈ ಕಡೆ ತುಮ್ಕೂರು ಕಡೆ ಬರ್ತಾ ಕೈದಾಳ ಅಂತಲೂ ಇದೆ ಆಮೇಲೆ ಗೊರವನಳ್ಳಿ ಲಕ್ಷ್ಮೀ ನಮ್ಮ ಕೊರಟಗೆರೆ ಸೈಡು ಗೊರವನಳ್ಳಿ ಲಕ್ಷ್ಮೀ ಅದು ತುಂಬ ಫೇಮಸ್ಸು ಆಮೇಲೆ ಆದಿಚುಂಚನಗಿರಿ ಅದು ತುಂಬ ಫೇಮಸ್ಸು ಅದು ಚೆನ್ನಾಗಿದೆ ಅಲ್ಲಿ ಏನು ಯಾವುದಕ್ಕೂ ಆಲ್ಮೋಸ್ಟ್ ಅಲ್ಲಿ ಯಾವುದಕ್ಕೂ ಕಾಸ್ಟಿಲ್ಲ ಫ್ರೀಯಾಗಿ ಹೋಗ್ಬೋದು ಎಂಟ್ರೆನ್ಸ್ ಫೀಸುಗಳ್ ಏನೂ ಇರೋಲ್ಲ ಫ್ರೀಯಾಗಿ ಹೋಗ್ಬೋದು ಚೆನ್ನಾಗಿದ್ದಾವೆ ಎಲ್ಲ ಫೇಮ್ ಎಲ್ಲ ಫೇಮಸ್ಗಳೇ ಆಮೇಲೆ ಇಲ್ಲಿ ಹಾಲ್ನೂರು ಹತ್ರ ಅರೆಯೂರಲ್ಲಿ ಒಂದು ವೈದ್ಯನಾಥೇಶ್ವರ ಅಂತ ಇದೆ ಆಮೇಲೆ ಗುಬ್ಬಿಯಪ್ಪ ಅಂತ ಇದೆ ತುಂಬ ಜಾಗಗಳಿದ್ದಾವೆ ನೋಡೋಕ್ಕೆ ತುಮಕೂರಲ್ಲಿ ನನಗಂತೂ ನಾನು ತುಮ್ಕೂರಲ್ಲಿ ಹುಟ್ಟಿರೋದ್ಕೆ ಪುಣ್ಯ ಮಾಡಿದೀನಿ ಅನಿಸುತ್ತೆ ಚೆನ್ನಾಗಿದೆ ಮತ್ತು ಇಲ್ಲಿ ಅಮಾನಿಕೆರೆ ಪಾರ್ಕ್ ಅಂತ ಇದೆ ಅಲ್ಲಿ ವಿಶ್ರಾಂತಿ ಪಡಿಬೋದು ಚೆನ್ನಾಗಿದೆ ಅದು ಎಂಟ್ರೆನ್ಸ್ ಫಿ ಇದೆ ಫೀಸ್ ಇದೆ ಟೆನ್ ರೂಪೀಸ್ ಏನೋ ಅಷ್ಟೇ ಹೋಗ್ಬೋದು ಅಲ್ಲೂ ಚೆನ್ನಾಗಿದೆ ಒಂದು ಕೆರೆ ಥರ ಇದೆ ಮಕ್ಕಳಿಗೆ ಗೇಮ್ಸು ಆಟಾಡೋಕ್ಕೆ ಸಂಜೆ ಹೊತ್ತು ಹೋಗಕ್ಕೆ ಎಲ್ಲ ಚೆನ್ನಾಗಿದೆ ತುಮಕೂರು ತುಂಬ ಫೇಮಸ್ಸು ಇಷ್ಟೆಲ್ಲ ಇದೆ ನಮ್ಮ ತುಮಕೂರಲ್ಲಿ ಆಮೇಲೆ ಮೋದಿ ಇದು ಷಾ ಎಂತ ಸಿದ್ಧಗಂಗಾ ಮಠಕ್ಕೆ ಮೋದಿ ಪ್ರತಿಯೊಬ್ಬರೂ ಭೇಟಿ ನೀಡಿ ನೀಡಿದ್ದಾರೆ ಇದು ಶ ಮಠದಲ್ಲಿ ಸ್ವಾಮೀಜಿ ನೋಡಕಂತಲೇ ಎಷ್ಟೋ ಜನ ಬರ್ತಿದ್ದರು ತುಮ್ಕೂರಲ್ಲಿ ತುಂಬ ಫೇಮಸ್ ಅಂದರೆ ಸಿದ್ಧಗಂಗಾ ಮಠಾನೇ